ನಮ್ಮ ಊರಿನಲ್ಲಿ ನನ್ನ ಅಣ್ಣನಾದ ಮದುವೆಗೆ ಕಾ ನಾನು ಮತ್ತು ನಮ್ಮ ಕುಟುಂಬದವರು ಅವರ ಕ ಮದುವೆ ಕಾರ್ಡನ್ನು ಕೊಡೋಕ್ಕೆ ಒಂದು ಕಾರ್ ನಮ್ಮ ಹತ್ತಿರದ ಪಕ್ಕದ ಊರಿನವರ ಅದರಲ್ಲಿ ಒಂದು ಕಾರನ್ನು ಬಾಡಿಗೆಗೆ ಕರೆಸಿಕೊಂಡಿದ್ದೆ ಕರೆಸಿಕೊಂಡು ಅವರು ಒಂದು ದಿನದ ಬಾಡಿಗೆಗೆ ಕರೆದುಕೊಂಡು ಹೋದೆ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಈ ಥರ ನಮ್ಮ ಮನೆದೊಂದು ಫಂಕ್ಷನ್ ಐತೆ ಮದುವೆ ಫಂಕ್ಷನ್ ನಮ್ಮ ಅಣ್ಣಂದು ಈ ಥರ ಕಾರ್ಡ್ ಕೊಡ್ಬೇಕು ಈ ಥರ ಬನ್ನಿ ಅನ್ಬಿಟ್ಟು ಒಂದು ಬಾಡಿಗೆ ಕಾರ್ನ ಮಾಡ್ಕಂಡು ಹೋಗಿದೋ ನಾನು ಮತ್ತು ನಮ್ಮ ಅಜ್ಜಿ ಅಂದರೆ ನಮ್ಮ ಪ್ಯಾಮಿಲಿ ಒಟ್ಟಾರೆ ನಮ್ಮ ಪ್ಯಾಮಿಲಿ ಆ ಕಾರ್ ಏನಂತ ಯಾವ ಥರ ಸ್ಥಿತಿಲಿತ್ತು ಅಂದರೆ ತುಂಬ ದುಬಾರಿ ಅಂದರೆ ಬಾಡಿಗೆ ಅವ ಅಂತೂ ಯಾವ್ದೇ ಕಾರ್ಣಕ್ಕೂ ಕಮ್ಮಿ ಬರ್ಲಿಲ್ಲ ಇಷ್ಟಕ್ಕೆ ಬನ್ನಿ ಅಂತ ಕೇಳಿದೊ ಬಟ್ ಬರ್ಲಿಲ್ಲ ಕಾರಿನ ಪರಿಸ್ಥಿತಿ ಒಳ ಆ ಕಾರು ಶೀಟು ತುಂಬ ಹರಿದೋಗಿತ್ತು ಅಂದರೆ ನಾವು ಕಂಪರ್ಟಬಲ್ ಇರ್ಲಿಲ್ಲ ಒಳಗಡೆ ಕುತ್ಕೊಂಡಾಗ ಶೀಟು ಒಂಥರ ಹಿಂದ್ಗಡೆ ಒತ್ತಿತ್ತು ಅಂದರೆ ಶೀಟೂ ಅಷ್ಟೊಂದು ಕಂಪರ್ಟಬಲ್ಲಾಗಿ ಇರ್ಲಿಲ್ಲ ಅಂದರೆ ದುರಸ್ತಿ ಮತ್ತು ರಸ್ತೆ ಅವನು ಹೋಗ್ಬೇಕಾರೆ ನಾವು ನಮ್ಮ ನಮ್ಮ ಸುತ್ತಮುತ್ತ ಹಳ್ಳಿನಲ್ಲಿ ಹೋಬೇಕಾರೆ ಆ ರೋಡು ಹದಗೆಟ್ಟಿತ್ ತುಂಬ ಹದಗೆಟ್ಟಿದಿದಿರ ಆ ಡೇವರು ಕಿಯಾ ಕಿಸಕಿಸ ಮಾಡ್ತಿದ್ದ ಅಂದರೆ ಮುಖದಲ್ಲಿ ಮುಖದಲ್ಲೇ ಗಂಟಾಕ್ಕೊಳ್ಳೋದು ಆ ಥರ ಯಾ ಗೊತ್ತಲ್ವ ದೇವರು ಅವರ ವರ್ತನೆ ಯಾವ ಥರ ಮಾಡ್ತಿದ್ದರು ಅನ್ನೋದು ಆ ಥರ ಮಾಡ್ತಿದ್ದರು ಅದು ನಾನು ಆ ದೇವರ್ ಡೇವರ್ ಬಗ್ಗೆ ನಾನು ಒಂದು ದೂರು ಥರ ಸಲ್ಲಿಸ್ತೇನೆ ಏಕಂದ್ರೆ ಅವನು ಒಬ್ಬ ವ್ಯ ಒಬ್ಬ ಒಬ್ಬರಿಗೆ ಬಾಡಿಗೆ ಹೋದಾಗ ಯಾವ ರೀತಿ ಅವರಿಗೆ ಸ್ಪಂದನೆ ಮಾಡಬೇಕು ಅನ್ನೋದೊಂದು ತಿಳಿವಳಿಕೆ ಇಲ್ಲ ಅವ್ರು ಅವರಿಗೆ ಯಾವ ಥರ ನಾವು ಕಸ್ಟಮರ್ನ ಯಾವ ಥರ ಪಡ್ಕೋಬೇಕು ಯಾವ ಥರ ಅವ್ರನ್ನ ಬಾ ನಗುಮುಖದಲ್ಲಿ ಇರಿಸ್ಬೇಕು ಅನ್ನೋದೊಂದು ಕಲಿಯದೆಲೆ ಕ್ ಕಲಿತಿರಲಿಲ್ಲ ಮತ್ತು ಕಾರು ನಾವು ಹೋಬೇಕಾರ್ ಪಂಚರ್ ಅಂದರೆ ತುಂಬ ಸವ್ದೋಗಿರೋ ಹಳೇ ಟೈರು ಆ ಥರ ಅದರಲ್ಲಿ ಇತ್ತು ಕಾರ್ ಅದು ಪಂಚರಾಯಿತು ಹೋಗೋ ದಾರಿಲಿ ಮಧ್ಯೆ ಪಂಚರಾಯಿತು ಅವಾಗೂ ನಾವು ಇದು ಹೆಂಗ್ ಸರ್ ಈ ಥರ ಪಂಚರ್ ಮಾಡ್ಕೊಂಡಿದ್ದೀರ ಪಂಚರಾಯಿತು ಗಾಡಿ ನಮ್ಮ ಬರೋ ಅರ್ಜೆಂಟಲ್ಲಿ ಈ ಥರ ಎಲ್ಲನ ಪಸ್ಟೇ ಪ್ರಿಪೇರ್ ಮಾಡ್ಕೋ ಬರಬೇಕಿತ್ತಲ ನೀವು ಅಂತೆಲ್ಲ ಕೇಳ್ದೋ ಅದಕ್ಕೆ ನೀವು ಕೊಡೋ ಬಾಡಿಗೆಗೆ ನಾವೇನು ಇದು ಮಾಡೋಕ್ಕಾಗುತ್ತ ವೇಟ್ ಮಾಡಿರಿ ಪಂಚರ್ ಆದ್ರೆ ನಾನು ಏನು ಮಾಡಕ್ಕಾಗುತ್ತೆ ಅಂತ ಮಧ್ಯದಲ್ಲೇ ಗಲಾಟೆ ಮಾಡಿದ ಅವಾಗ ನಮಗೂ ಏನು ಇವನು ಡೇವರು ಅನ್ನೋ ಒಂದು ಇಸಮುಸ ಆಯಿತು ಮತ್ತು ದಾರಿ ಮಧ್ಯೆ ಟೀ ಕುಡಿಯಕ್ಕೂ ನಿಲ್ಸ್ದ್ರು ಇಲ್ಲ ಬರಲ್ಲ ಟೀ ಕುಡಿಯಲ್ಲ ನೀವೇ ಕುಡಿರಿ ಹೋಗಿ ಅನ್ನೋ ಒಂದು ಆ ಥರ ಯಾವ ಥರ ಕಸ್ಟಮರ್ ಜೊತೆ ಹೊಂದಾಣಿಕೆ ಇರಬೇಕು ಅನ್ನೋದು ಇರ್ಲಿಲ್ಲ ಮತ್ತು ಕಾರು ತುಂಬ ವರ್ಸ್ಟು ಕಾರು ಅಂದರೆ ಶೀಟು ವ್ಯವಸ್ಥೆ ಸರಿ ಇರ್ಲಿಲ್ಲ ತುಂಬ ಹಳೇ ಕಾರು ತುಂಬ ಮತ್ತು ಪಂಚರ್ ಪಂಚರಾಯಿತು ಮತ್ತು ಬರ್ಬೇಕಾದ್ರೆ ಅದು ಅವ್ರು ಪ್ರಿಪೇರ್ ಮಾಡ್ಕೊಳ್ದೆ ಬಂದಿರ್ಲಿಲ್ಲ ಎಲ್ಲ ಥರದ ತೊಂದರೆ ಆಯಿತು ಮತ್ತು ಹೋಬೇಕಾರೆ ಟ್ರಾಪಿಕ್ ಮಧ್ಯೆ ಅಂದರೆ ನಾವು ಹೋಗುವಾಅ ದಾರಿಲಿ ಆರನ್ ಅಂದರೆ ಆಪೊಜಿಟ್ ಗಾಡಿಗಳ್ ಬರ್ಬೇಕಾದ್ರೆ ಹೋಬೇಕಾದ್ರೆ ಆರನ್ ಆರನ್ ಹೊಡಿಬೇಕಾದ್ರೆ ಆರನ್ ಹಾರನ್ನೇ ಹೊಡಿತಿರಲಿಲ್ಲ ಆರನ್ನು ವ್ಯವಸ್ಥೆ ಸರಿ ಇರ್ಲಿಲ್ಲ ಕೇಳಿದ್ರೆ ಗಾಡಿಲಿ ಆರನ್ ಇಲ್ಲ ಆರನ್ ರಿಪೇರಿ ಇದೆ ಅನ್ನೋವ್ರು ಅಂಥ ವ್ಯವಸ್ಥೆ ಇದರಿಂದ ನಾನು ಆ ಕಾರಿನ ಚಾಲಕನ ಮೇಲೆ ಹಂಗಾಗಿ ತುಂಬ ಕೆಟ್ಟದಾಗಿ ಇದು ಮಾಡ್ತೇನೆ ಅಸಮಾಧಾನ ಪಡಿಸುತ್ತೇನೆ ಅವರ ಚಾಲಕ ಮತ್ತು ಕಾರ್ ಇದ್ರ ಮೇಲೆ ನನ್ನ ವೈಯಕ್ತಿಕವಾಗಿ ಅಸಮಾಧಾನ ಪಡಿಸುತ್ತೇನೆ